ನಾನು ಆನ್ಲೈನ್ನಲ್ಲಿ ಮೊಬೈಲ್ ತೊಗೊಂಡಿದ್ದೆ ನನ್ನ ಸ್ನೇಹಿತ ಒಬ್ಬ ಹೇಳ್ತಾಯಿದ್ದ ಆನ್ಲೈನ್ನಲ್ಲಿ ಮೊಬೈಲ್ ತೊಗೊಂಡಿದ್ದರೆ ಮೋಸ ಮಾಡ್ತಾರಂತ ಕೆಲವರಿಗೆ ಹಾಳಾದ ಮೊಬೈಲ್ ಕೊಡ್ತಾರಂತ ಹೇಳ್ತಾಯಿದ್ದ ಮತ್ತು ಕೆಲವರಿಗೆ ಡಬ್ಬಿಯಲ್ಲಿ ಬೇರೆ ಯಾವುದಾದರೂ ವಸ್ತುಗಳನ್ನು ಕೊಡ್ತಾರೆ ಅಂತೆ ಆದರೆ ನಾನು ಆನ್ಲೈನ್ನಲ್ಲಿ ಮೊಬೈಲ್ ತಗೊಳ್ಳುವಾಗ ನನಗೆ ಭಯ ಇತ್ತು ಆದರೆ ನನಗೆ ಸರಿಯಾದ ಮೊಬೈಲ್ ಒಂದು ಬಂದಿತ್ತು ಆ ಮೊಬೈಲ್ ನನಗೆ ಇಷ್ಟವಾಗಿತ್ತು ಯಾಕೆಂದರೆ ಅದು ನನಗೆ ಕಡಿಮೆ ಬೆಲೆಗೆ ಸಿಕ್ಕಿತ್ತು ಅದು ಇತರ ಮೊಬೈಲ್ಗಿಂತ ಚೆನ್ನಾಗಿ ಕೆಲಸ ಮಾಡುತ್ತಿತ್ತು ಮತ್ತೆ ಅದರ ಕ್ಯಾಮರಾ ಅರವತ್ತ್ನಾಲ್ಕು ಮೆಗಾ ಪಿಕ್ಸೆಲ್ ಚಿತ್ರಗಳು ಎಲ್ಲ ಚೆನ್ನಾಗೇ ಬರುತ್ತಿತ್ತು ಅದರಲ್ಲಿ ನಾವು ಎಷ್ಟು ಸಹ ಆ್ಯಪ್ಗಳನ್ನು ಯೂಸ್ ಮಾಡಿದರೆ ಲ್ಯಾಬ್ ಒಂದು ಆಗುವುದೇ ಇಲ್ಲ ನನಗೆ ಬಗೆಬಗೆಯ ಆಟಗಳು ಆಡಬಹುದು ಮತ್ತೆ ಸಿನಿಮಾ ತುಂಬ ಚೆನ್ನಾಗಿ ನೋಡಬಹುದು ಅದರಲ್ಲಿ ಒಮ್ಮೆ ಚಾರ್ಜ್ ಮಾಡಿದರೆ ಎರಡು ದಿನಗಳ ಕಾಲ ಬ್ಯಾಟ್ರಿಯ ಉಪಯೋಗ ಬರುತ್ತದೆ ಮತ್ತೆ ಆ ಮೊಬೈಲ್ನ ಡಬ್ಬಿಯಲ್ಲಿ ನನಗೆ ಚಾರ್ಜಗಳು ಫ್ರೀಯಲ್ಲಿ ಸಿಕ್ಕಿತ್ತು ಅದರಲ್ಲಿ ನನಗೆ ಇಯರ್ ಫೋನ್ಸ್ ಆಫರ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿತ್ತು ನಾನು ಈ ಮೊಬೈಲ್ ತಗೊಂಡು ಎರಡು ವರ್ಷ ಆಯಿತು ಇಷ್ಟುವರೆಗೆ ಒಂದು ಸಲ ಸಹ ರಿಪೇರಿ ಮಾಡಲಿಕ್ಕೆ ಬರಲೇ ಇಲ್ಲ ನಾನು ನನ್ನ ಗೆಳೆಯರಿಗೆ ಕೂಡ ಈ ಮೊಬೈಲ್ ಅನ್ನು ಖರೀದಿಸಲು ಸೂಚನೆ ಅನ್ನು ನೀಡಿದ್ದೇನೆ